ಇತ್ತೀಚಿನ ದಿನ್ಗಳಲೆಂತು ಮಕ್ಕಳು ಆಟನೆ ಆಡಲ್ಲ ಬರಿ ಮೊಬೈಲು ಮೊಬೈಲು ಮೊಬೈಲು ಅಂತ ಸ್ಕೂಲ್ಗೆ ಹೋದ್ರೆ ಅಲ್ಲೊಂದು ಸ್ವಲ್ಪ ಸ್ಕೂಲಲ್ಲಿ ಆಟ ಆಡಸ್ತಾರೆ ಅದನ್ನ ಬಿಟ್ಟರೆ ಮಕ್ಕಳು ಜಾಸ್ತಿ ಆಟನೆ ಆಡಲ್ಲ ನಮ್ಮ ಕಾಲ್ದಲ್ಲಿ ಇಲ್ಲ ಈ ಥರ ಈ ಥರ ಎಲ್ಲ ಇರಲಿಲ್ಲ ನಾವೆಲ್ಲ ಮೊದ್ಲೂ ರಂಗೋಲಿ ಬಿಡ್ತಿದ್ವಿ ಕುರ್ಚಿ ಚೇರ್ ಆಡ್ತಿದ್ವಿ ಅಳೆಗುಳಿ ಮನೆ ಆಡ್ತಿದ್ವಿ ಕುಂಟೆಬಿಲ್ಲೆ ಆಡ್ತಿದ್ವಿ ಎಲ್ಲಾ ರೀತಿ ಆಟಗಳನ್ನೂ ಆಡ್ತಿದ್ವಿ ಆದರೆ ಈಗಿನ ಕಾಲದ ಮಕ್ಕಳು ಅದು ಯಾವುದೂ ಅವ್ರಿಗೆ ಗೊತ್ತೇ ಇಲ್ಲ ಸ್ಕೂಲ್ ಕಡೆ ಇಂದ ಏನಾದರು ಕರ್ಕಂಡು ಹೋದ್ರೆ ಖೋ ಖೋ ತ್ರೋಬಾಲ್ ಕಬಡ್ಡಿ ಫುಟ್ಬಾಲ್ ಬಾಸ್ಕೆಟ್ಬಾಲ್ ಚೆಸ್ ಕೇರಮ್ ಈ ಥರದ್ ಎಲ್ಲಾ ಆಟ ಆಡಸ್ತಾರೆ ಅಷ್ಟೆ ಅದನ್ನ ಬಿಟ್ಟರೆ ಮಕ್ಳು ಯಾವುದು ಆಟ ಆಡಲ್ಲ ಬರಿ ಮೊಬೈಲ್ ಮೊಬೈಲ್ ಮೊಬೈಲ್ ಅಂತ ಮೊಬೈಲ್ನೆ ಇಟ್ಕೊಂಡು ಕುಂತ್ಕನ್ ಕುತ್ಕೊಂಡು ಬರಿ ಅದನ್ನೆ ನೋಡ್ತಾರೆ ಈಗೆಲ್ಲ ಆನ್ಲೈನ್ ಕ್ಲಾಸ್ ಬಂದಿರದರಿಂದ ಮಕ್ಕಳೆಲ್ಲ ಬರಿ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಮೊಬೈಲಲ್ಲೇ ಜಾಸ್ತಿ ಯೂಸ್ ಮಾಡದರಿಂದ ಈ ಆಟಗಳ್ನೆ ಯಾರು ಜಾಸ್ತಿ ಆಟ ಆಡಲ್ಲ ಈ ಮನೆಯಲ್ಲಿ ಆಟ ಆಡೋವ್ರು ಕೇರಮು ಚೆಸ್ಸು ಈ ಥರದ್ ಎಲ್ಲಾ ಆಡ್ತಾರೆ ಈ ಹೊರಗಡೆ ಆಟ ಆಡದು ಕಬಡ್ಡಿ ಖೋಖೋ ತ್ರೋಬಾಲ್ ಫುಟ್ಬಾಲ್ ಬಾಸ್ಕೆಟ್ಬಾಲ್ ಬ್ಯಾಟ್ಮಿಟನ್ ಆಕಿ ಈ ಥರದ್ ಎಲ್ಲಾ ಸ್ಕೂಲ್ ಕಡೆಯಿಂದ ಆಟ ಆಡ್ಸಿದ್ದರೆ ಮಾತ್ರ ಆಟ ಆಡ್ತಾರೆ ಅದನ್ನ ಬಿಟ್ಟರೆ ಮಕ್ಕಳು ಜಾಸ್ತಿ ಆಟ ಆಡಲ್ಲ ನಮ್ಮ ಕಾಲ್ದಲ್ಲಿ ಎಲ್ಲ ನಾವು ಜಾಸ್ತಿನ್ ಹೊರಗಡೆನೆ ಆಟ ಆಡ್ತಿದ್ದು ನಮ್ಮ ಕಾಲ್ದಲ್ಲಿ ಮೊಬೈಲ್ ಎಲ್ಲಾ ಇರ್ ಇರ್ತಾನೇ ಇರಲಿಲ್ಲ ನಾವೆಲ್ಲ ಸ್ಕೂಲಿನ ಸ್ಕೂಲಲ್ಲು ಆಟ ಆಡ್ತಿದ್ವಿ ಸ್ಕೂಲಿಂದ ಹೋದ್ಮೇಲು ಜಾಸ್ತಿ ಹೊರಗಡೆ ಆಟನೆ ಆಡ್ತಾ ಇರ್ತಿದ್ದೊ ನಾವು ಕುಂಟೆಬಿಲ್ಲೆ ಆಡ್ತಿದ್ವಿ ಇನ್ನ ಚಪ್ಪೆ ಎಸೆತ ಗುಂಡು ಎಸೆತ ಡಿಕ್ಕೀ ಹೊಡಿಯುತಿದ್ದಿದ್ದು ಚಪ್ಪೆಲಿ ಆ ಥರದ್ ಎಲ್ಲಾ ಆಟ ಆಡ್ತಿದ್ವಿ ಆದರೆ ಇವಾಗೆಲ್ಲ ಈ ಥರದ್ದು ಇಲ್ಲ ಇವಾಗ ನೇಚರ್ರೇ ಏನೋ ಒಂಥರ ಫುಲ್ಲು ಚೇಂಜ್ ಆಗಿದೆ ಇತ್ತಿಚಿನ ದಿನ್ಗಳು ಎಂತಲು ಮಕ್ಕಳು ಆಟನೆ ಆಡಲ್ಲ ಸ್ಕೂಲಿಂದ ಬಂದು ಟೂಷನಿಗೆ ಹೋಗ್ಬಂದು ಮನೇಲಿ ಇದು ಮಾಡ್ಕೊಂಡರೆ ಮುಗ್ದು ಹೋಯಿತು ಯಾರು ಆಟ ಆಡಲ್ಲ ಆಗೆಲ್ಲ ನಮಗೆ ಈ ಥರ ಪ್ರೈವೇಟ್ ಸ್ಕೂಲ್ಗಳು ಯಾವುದೂ ಇರ್ತಿರಲಿಲ್ಲ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳು ಅಲ್ಲಿಂದ ಮನೆಗೆ ಹೋಗಿ ಆಟ ಆಡ್ತಿದ್ವಿ ಒಂದಿನ ರಜ ಸಿಕ್ಕಿದ್ದರೆ ಸಾಕು ಫುಲ್ಲು ಖುಷಿಯಿಂದ ಹೊರಗಡೆ ಹೋಗಿ ಆಟ ಆಡಕ್ಕೆ ನಿಂತ್ಕೊಂಡರೆ ಮನೆಗೆ ಬರ್ತಿರಲಿಲ್ಲ ಆ ಥರ ಆಟ ಆಡ್ತಿದ್ವಿ ಅಳೆಗುಳಿ ಮನೆ ಆಡ್ತಿದ್ವಿ ಕುಂಟೆಬಿಲ್ಲೆ ಆಡ್ತಿದ್ವಿ ಕಲ್ಲು ಎಸೆತ ಆಡ್ತಿದ್ವಿ ಚಪ್ಪೆ ಎಸೆತ ಆಟ ಆಡ್ತಿದ್ವಿ ಆಗಿನ ಕಾಲ್ದಲ್ಲಿ ಅಂತು ಕುಂಟೆಬಿಲ್ಲೆ ಎಲ್ಲ ಫೇಮಸು ನಮ್ಗೆ ಯಾವುದು ಆವಾಗ ಗೊತ್ತೇ ಇರಲಿಲ್ಲ ಈ ಕಬಡ್ಡಿ ಖೋಖೋ ಅದು ಬಿಟ್ಟರೆ ಬ್ಯಾಸ್ಕೆಟ್ಬಾಲು ಬ್ಯಾಡ್ಮಿಟನು ಆ ಥರದ್ ಯಾವುದು ನಮಗೆ ಗೊತ್ತೇ ಇರಲಿಲ್ಲ ನಾವು ಆಡ್ತಿದಿದ್ದು ಕುಂಟೆಬಿಲ್ಲೆ ರಂಗೋಲಿಲಿ ರಂಗೋಲಿ ಬಿಡಸ್ಕೊಂಡು ಆಡ್ತಿದ್ವಿ ಮನೆ ಥರ ಕೆರ್ಕೊಂಡ್ ಆಡ್ತಿದ್ವಿ ಚೌಕಾಬಾರ ಅಂತು ಜಾಸ್ತಿ ಆಡ್ತಿದ್ವಿ ಆಗಿನ ಕಾಲ್ದಲ್ಲಿ ಎಲ್ಲ ಚೌಕಾಬಾರನೆ ಫೇಮಸ್ಸು ಚೌಕಾಬಾರನ ಚೆನ್ನಾಗಿ ಆಟ ಆಡ್ತಿದ್ವಿ ಆದರೆ ಇವಾಗ ಒಬ್ಬೊಬ್ಬರಿಗೆ ಚೌಕಾಬಾರ ಏನು ಅಂತನು ಗೊತ್ತಿಲ್ಲ ನಮ್ಮ ಅಪ್ಪ ಅಮ್ಮಂಗೆ ಕಾಲ್ದಿಂದನು ಚೌಕಾಬಾರ ಆಣೆಕಲ್ಲು ಕುಂಟೆಬಿಲ್ಲೆ ಇದೆಲ್ಲ ಬಂದಿದೆ ಆದರೆ ಇವಾಗಿನ ಕಾಲದ ಮಕ್ಕಳಿಗೆ ಚೌಕಾಬಾರ ಅಂದರೆ ಏನು ಕುಂಟೆಬಿಲ್ಲೆ ಅಂದರೆ ಏನು ಅಂತಾನೆ ಗೊತ್ತಿಲ್ಲ ಅವ್ರುಗೆಲ್ಲ ಈಗ ಪಾರ್ಕಲ್ಲಿ ಇರುತ್ತೆ ಆಟಗಳು ಆ ಆ ಥರದ್ ಆಟ ಆಡ್ಸಿ ಪೇರೆಂಟ್ಸ್ಗಳು ಇದು ಮಾಡಿರ್ತಾರೆ ಅದರಿಂದ ಅವಿರಗೆ ಅವ ಇವ ಹೊರಗಡೆ ಆಟಗಳು ಯಾವು ಗೊತ್ತಿಲ್ಲ ಈಗ ಮಕ್ಕಳೆಲ್ಲ ಆಡೊದು ವ್ಯಾಯಾಮ ಟೈಪು ಪಾರ್ಕಲ್ಲಿ ಬಂದಿದೆ ಅದನ್ನ ಆಟ ಆಡ್ತಾರೆ ಸ್ಕಿಪ್ಪಿಂಗ್ ಆಡ್ತಾರೆ ಸ್ವಿಮ್ಮಿಂಗ್ ಆಡ್ತಾರೆ ಈಗ ಎಲ್ಲಾರ ಮನೇಲು ಸ್ವಿಮಿಂಗ್ ಕರ್ಕೊಂಡೋಗಿ ಸ್ವಿಮ್ಮಿಂಗ್ ಮಾಡಿಸ್ತಾರೆ ಸ್ಕಿಪ್ಪಿಂಗ್ ಆಡಸ್ತಾರೆ ಇಂತ ಆಟನೆ ಜಾಸ್ತಿ ಆಗಿರೊದರಿಂದ ಈಗ ನಮ್ಮ ಕಾಲ್ದಲ್ಲಿ ಇದ್ದಿದ್ದ ಆಟಗಳು ಯಾವು ಇವಾಗ ನೆನಪಿಲ್ಲ ಇವಾಗ ಟ್ರೆಂಡ್ ಫುಲ್ಲು ಟ್ರೆಂಡಿಂಗ್ ಆಗಿದೆ ಸ್ವಿಮಿಂಗು ಸ್ಕಿಪ್ಪಿಂಗು ರನ್ನಿಂಗ್ ರೇಸ್ ಮಾಡಿಸ್ತಾರೆ ಅದೆಂಥದ್ದೋ ಕಾಲಿಗೆ ಇದನ್ನ ಕಟ್ಟೀ ಚಕ್ರ ಕಟ್ಟಿ ಓಡು ಇದು ಮಾಡಸ್ತಾರೆ ಸ್ಕೂಲ್ ಕಡೆಯಿಂದ ಕಬ್ಬಡ್ಡಿ ಖೋಖೋ ಕರ್ಕಂಡೋದರೆ ಅದೊಂದು ಸ್ವಲ್ಪ ನಡಿಯುತ್ತೆ ಅದನ್ನ ಬಿಟ್ಟರೆ ಇವಾಗ ಯಾರು ಆಗಿನ ಕಾಲದ ಥರ ಈಗೀಗ ಇವಾಗ ಯಾರು ಆಟ ಆಡ್ಸಲ್ಲ ನಮ್ಮ ಕಾಲ್ದಲ್ಲಿ ಎಲ್ಲ ಮಣ್ಣಿಗೆಲ್ಲ ಹೋಗಿ ಮಣ್ಣೆಲ್ಲನ ಚಿಪ್ಪಲ್ಲಿ ಇದು ಮಾಡ್ಕೊಂಡು ಇದು ಮಾಡ್ಕೊಂಡು ಆಟ ಆಡ್ತಿದ್ವಿ ಆದರೆ ಇವಾಗ ಆ ಥರ ಅದು ಎಲ್ಲಾ ನಡಿಯಲ್ಲ ಮಕ್ಕಳನ್ನ ಮನೆಗೆ ಕರ್ಕೊಂಡೋಗಿ ಕೂಡಾಕಿದ್ದರೆ ಮಕ್ಳನ್ನ ಆಚೆನೆ ಬಿಡಲ್ಲ ಪೇರೆಂಟ್ಸ್ಗಳು ಅಂಥದ್ರಲ್ಲಿ ಈ ಮಕ್ಕಳಿಗೆ ಆಟ ಎಲ್ಲ ಎಲ್ ಗೊತ್ತಿರುತ್ತೆ ಗೊತ್ತಿರಲ್ಲ ನಮ್ಮ ಕಾಲ್ದಲ್ಲಿ ಅಂತು ತುಂಬ ಚೆನ್ನಾಗಿ ಖುಷಿಯಿಂದ ಒಂದು ಹತ್ತು ಹದಿನೈದು ಜನ ಹುಡುಗರು ಎಲ್ಲ ಸೇರ್ಕೊಂಡು ಆಟ ಆಡ್ತಿದ್ವಿ ಆದರೆ ಇವಾಗ ಒಬ್ಬರೂ ಬಂದು ಒಬ್ಬರೂ ಆಟ ಆಡದೇ ಹೆಚ್ಚಾಗಿರುತ್ತೆ ನಮ್ಮ ಕಾಲ್ದಲ್ಲಿ ಎಲ್ಲ ಶೆಟ್ಲ್ಕಾಕು ಇದು ಯಾವುದು ಇರ್ತಿರಲಿಲ್ಲ ಚೌಕಾಬಾರ ಅಣೆಕಲ್ಲು ಕುಂಟೆಬಿಲ್ಲೆ ಅಳೆಗುಳಿ ಮನೆ ಮಾತ್ರ ಇದೆ ಮಾತ್ರ ಇರ್ತಿತ್ತು ಅದನ್ನ ಬಿಟ್ಟರೆ ಇದು ಯಾವುದೂ ಇರ್ತಿರಲಿಲ್ಲ ಈಗ ಹಿಂಗೆ ಕಾಲದ ಮಕ್ಕಳು ಪಾರ್ಕಿಗೆ ಹೋಗ್ತಾರೆ ಪಾರ್ಕಲ್ಲಿ ಒಂದು ಅರ್ಧ ಗಂಟೆ ಒನ್ ಅವರು ಟೈಮ್ ಸ್ಪೆಂಡ್ ಮಾಡ್ಕೊಳ್ತಾರೆ ಅಲ್ಲಿ ಜೋಕಾಲಿ ಇರುತ್ತೆ ಜೋಕಾಲಿ ಆಡ್ತಾರೆ ಬೀಮಿಂಗ್ ಇರುತ್ತೆ ಬೀಮಿಂಗ್ ಇದು ಮಾಡ್ತಾರೆ ಸ್ವಿಮ್ಮಿಂಗ್ ಇರುತ್ತೆ ಸ್ವಿಮ್ಮಿಂಗ್ ಆಡ್ತಾರೆ ಸ್ಕಿಪ್ಪಿಂಗ್ ಆಡ್ತಾರೆ ಆ ಥರದ್ ಎಲ್ಲಾ ಆಟ ಆಡ್ಕೊಂಡು ಮನೆಗೆ ಹೋಗ್ತಾರೆ ಅದನ್ನ ಬಿಟ್ಟರೆ ಸ್ಕೂಲಲ್ಲಿ ಅಲ್ಲೂ ಕೂಡ ಜೋಕಾಲಿ ಎಲ್ಲ ಇರುತ್ತೆ ಇನ್ನ ಓದ್ಸದು ಎಲ್ಲಾ ಇರುತ್ತೆ ಅದನ್ನ ಬಿಟ್ಟು ಒನ್ ಅವರು ಆಟ ಆಡಿಸ್ತಾರೆ ಆಟ ಆಡಸ್ಕೊಂಡು ಮನೆಗೆ ಕಳ್ಸ್ತಾರೆ ಮನೇಯಲ್ಲು ಕೂಡ ಓ ಮಕ್ಕಳು ಆಟ ಆಡಲ್ಲ ಇತ್ತೀಚಿನ ದಿನ್ಗಳಲ್ಲಿ ಮಕ್ಳು ಬರೀ ಜಾಸ್ತಿ ಆಟ ಆಡ ಆಟಗಳು ಅಂತಂದರೆ ಈ ಜೋಕಾಲಿ ಸ್ವಿಮ್ಮಿಂಗು ಸ್ಕಿಪ್ಪಿಂಗು ಆ ಥರದ್ ಮಾತ್ರ ಆಟ ಆಡ್ತಾರೆ ಅದನ್ನ ಬಿಟ್ರೆ ಯಾವುದು ಇವಾಗ ಆಟ ಆಡಲ್ಲ ನಮ್ಮ ಕಾಲ್ದಲ್ಲಿ ಅಂತು ನಾವು ಚೆನ್ನಾಗಿ ಆಟ ಆಡ್ತಿದ್ವಿ ಸ್ಕಿಪ್ಪಿಂಗ್ ಆಡ್ತಿದ್ವಿ ಜಾಸ್ತಿ ರನ್ನಿಂಗ್ ರೇಸು ಒಳಗೆ ಆಡ್ತಿದ್ವಿ ಕೋಲಾಟ ಮಾಡ್ತಿದ್ವಿ ಅದನ್ನ ಬಿಟ್ಟರೆ ಜಾಸ್ತಿ ಚೌಕಾಬಾರ ಆಡ್ತಿದ್ವಿ ಅಣೆಕಲ್ಲು ಆಡ್ತಿದ್ವಿ ನಾವೇ ಕರ್ಕೊಂಡು ಚೌಕಾಬಾರನ ನಾವೇ ಕರ್ಕೊಂಡು ನಾವೇ ಇದು ಮಾಡ್ಕೊಂಡು ನಾವೇ ಇದು ಮಾಡ್ಕೊಂಡು ಆಟ ಆಡ್ತಿದ್ವಿ ಚೌಕಾಬಾರ ಅಂದರೆ ನಮ್ಗೆಂತು ಫೇಮಸು ಅದ್ರಲ್ಲಿ ನಾಲ್ಕು ಜನ ನಾಲ್ಕು ಜನ ಅಂದರೆ ಎಂಟು ಎಂಟು ಜನ ಕುತ್ಕೊಂಡು ಬೆಳೆ ಬಿಡ್ತಾ ಇದು ಮಾಡ್ಕೊಂಡು ನಾಲ್ಕು ನಾಲ್ಕು ಜನ ಎಂಟು ಜನ ಅಲ್ಲಿಗೆ ಆಟ ಆಡ್ತಿದ್ವಿ ಎರಡು ಮನೆ ಬರ್ಕೊಂಡು ಎರಡು ಮನೆ ಬರ್ಕೊಂಡು ಆಟ ಆಡ್ತಿದ್ವಿ ಆದ್ರೆ ಈಗಿನ ಕಾಲದ ಮಕ್ಳಿಗೆ ಅಂತು ಚೌಕಾಬಾರ ಅಂದರೆ ಏನು ಅಂತನೆ ಗೊತ್ತಿಲ್ಲ ಬೇಳೆ ಬಿಡೋದು ಏನು ಅಂತನೆ ಗೊತ್ತಿಲ್ಲ ನಮ್ಮ ಕಾಲ್ದಲ್ಲೆ ಮಸ್ಕೊಂಡು ಕುತ್ಕೊಂಡು ಜೇ ಆಂಟಿ ಅಮ್ಮ ಅಪ್ಪ ತಾತ ಅಜ್ಜಿ ಅವ್ರು ಎಲ್ಲೆ ಇರ್ತಿದ್ರು ಅವ್ರ ಮಧ್ಯೆ ಎಲ್ಲಾ ಕುತ್ಕಂಡು ಆಟ ಆಡ್ತಿದ್ವಿ ಜಾಸ್ತಿ ಆಟ ಆಡ್ತಿದ್ದೇ ನಾವು ಚೌಕಾಬಾರ ಆದರೆ ಇವಾಗ ಎಲ್ಲಾ ಸ್ಟೇಡಿಯಮ್ಗೆ ಹೋಗ್ತಾರೆ ಅಲ್ಲಿ ಖೋಖೋ ಕಬಡ್ಡಿ ವಾಲಿಬಾಲು ತ್ರೋಬಾಲು ಫುಟ್ಬಾಲು ಆ ಥರದ್ ಎಲ್ಲ ಆಟ ಆಡ್ತಾರೆ ಈಗ ಟೇಬಲ್ ಟೆನ್ನಿಸ್ ಬಂದಿದೆ ಹಾಕಿ ಚೇಸ್ಸು ಕೇರಮ್ಮು ಎಲ್ಲಾ ಥರದ್ ಆಟನು ಇರುತ್ತೆ ಈ ಥರದ್ ಆಟದಿಂದನು ಒಳ್ಳೊಳ್ಳೆಯ ಎಲ್ಲಾ ಫೇಮಸ್ ಆಗಿದ್ದಾರೆ ಮಕ್ಕಳು ಈ ಥರ ಆಟದಲ್ಲಿ ಎಲ್ಲಾ ತೊಡಗುಸ್ಕೊಂಡರೆ ಮುಂದೆನು ಅವ್ರುಗೆ ಲೈಫ್ ಇರುತ್ತೆ ಲೈಫು ಮುಂದೆ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಮುಂದೆನು ಆ ಥರಲ್ ಈ ಆಟದಿಂದನು ಮುಂದೆ ಒಂಥರ ಲೈಫು ನಮ್ಮದು ಸೆಕ್ಯೂರ್ ಆಗುತ್ತೆ ಚೆನ್ನಾಗಿ ಓದಬೇಕು ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಆಟ ಆಡಬೇಕು ಚೆನ್ನಾಗಿ ಆಟ ಆಡಿದರೆ ನಮ್ಮ ಇದೂನು ಚೆನ್ನಾಗಿರತ್ತೆ ಮತ್ತು ನಾವು ಲೈಫ್ ಅಲ್ಲಿ ಮುಂದೆ ಬರ್ಬೌದು ಈ ಆಕಿ ಕಬಡ್ಡಿ ಖೋಖೋ ತ್ರೋಬಾಲ್ ಅವರಿಂದ ಎಲ್ಲಾ ನೀಟಾಗಿ ಆಡಿದ್ರೆ ನಮ್ಗೊಂದು ಲೈಫ್ ಸಿಗುತ್ತೆ ಮುಂದೆನು ಚೆನ್ನಾಗಿ ಇರ್ಬೌದು ಈಗಿನ ಕಾಲದ ಮಕ್ಕಳು ಚೆನ್ನಾಗಿ ಆಟ ಆಡಬೇಕು ಚೆನ್ನಾಗಿ ಇದು ಮಾಡಬೇಕು ಗೆಲ್ಬೇಕು ಸ್ಟೇಡಿಯಮ್ ಸ್ಟೇಡಿಯಮ್ಮಗೆ ಕರ್ಕೊಂಡು ಹೋಗ್ತಾರಲ್ಲ ಆ ಆಟದಲ್ಲಿ ಎಲ್ಲ ಗೆಲ್ಬೇಕು ರಾಜ್ಯಮಟ್ಟ ರಾಷ್ಟ್ರಮಟ್ಟ ಆ ಥರದ್ ಎಲ್ಲ ಬರಬೇಕು ಆ ಥರ ಬಂದು ಚೆನ್ನಾಗಿ ಇದ್ನ ಆಟ ಆಡಬೇಕು ಮಕ್ಕಳುಗಳು ಈಗಿನ ಕಾಲದ ಮಕ್ಕಳುಗಳು ಹೋಗಿ ಚೆನ್ನಾಗಿ ಆಟ ಆಡಬೇಕು ಚೆನ್ನಾಗಿ ಇದು ಮಾಡಬೇಕು ನಮ್ಮ ಕಾಲ್ದಲ್ಲಿ ಅಂತು ಯಾವುದು ಇರ್ತಿರಲಿಲ್ಲ ನಮ್ಮ ಕಾಲ್ದಲ್ಲಿ ಅಂತೂ ಹೋಗಿ ಜಾಸ್ತಿ ಆಟ ಆಡ್ತಿದ್ದಿದ್ದು ನಮ್ಮ ಕೈಲಿ ಆಗಲಿಲ್ಲ ಆಟ ಆಡಕ್ಕೆ ಈಗಿನ ಕಾಲದ ಮಕ್ಳಾದರು ಈ ಕಬಡಿ ಖೋಖೋ ವಾಲಿಬಾಲ್ ತ್ರೋಬಾಲ್ ಫುಟ್ಬಾಲ್ ಬಾಸ್ಕೆಟ್ಬಾಲ್ ಬ್ಯಾಡ್ಮಿಟನ್ ಸುಮಾರು ಥರದ್ ಆಟಗಳಿದೆ ಆ ಆಟಗಳನ್ನ ಆಡಬೇಕು ಮುಂದೆ ಬರಬೇಕು ಅವರು ಒಂದು ಹೆಸ್ರು ತಗೊಬೇಕು ಮುಂದೆ ಚೆನ್ನಾಗಿ ಆಟ ಆಡಬೇಕು ಅಂತ ನಾನು ಭಾವಸ್ತೀನಿ ಅಂದರೆ ನಮ್ಮ ಕಾಲ್ದಲ್ಲಿ ಎಲ್ಲ ಇದ್ಯಾವುದು ಇರಲಿಲ್ಲ ನಮ್ಮ ಕಾಲ್ದಲ್ಲಿ ಇದನ್ನ ಬಳಸ್ಕೊಳಕ್ಕೆ ನಮಗೆ ಸಿಕ್ತಿರಲಿಲ್ಲ ಆದರೆ ಈಗಿನ ಕಾಲ್ದಲ್ಲಿ ಅಂತು ಇದನ್ನ ಚೆನ್ನಾಗಿ ಬಳಸ್ಕಬೌದು ಒಂದು ಇಂಥ ಸ್ಕೂಲಲ್ಲಿ ಕರ್ಕೊಂಡೋಗಲ್ಲ ಅನ್ನಂಗಿಲ್ಲ ಎಲ್ಲಾ ಸ್ಕೂಲಲ್ಲೂ ಕರ್ಕೊಂಡೋಗ್ತಾರೆ ಅದನ್ನ ಬಳಸ್ಕೊಳೋದು ನಮ್ಗಳ ಕೈಲಿ ಇರುತ್ತೆ ಅದನ್ನ ನಾವು ಬಳಸ್ಕೊಂಡು ನಾವು ಮುಂದೆ ಆಟ ಆಡ್ಕೊಂಡು ಚೆನ್ನಾಗಿ ಏನಾರು ಒಂದು ರೆಕಾರ್ಡ್ ಬ್ರೇಕ್ ಮಾಡೋ ಥರ ನಾವು ಹೋಗ್ಬೇಕು ಚೆನ್ನಾಗಿ ಆಟ ಆಡಬೇಕು ಮುಂದಿನ ಲೆವೆಲ್ಗು ನಾವು ಹೋಗ್ಬೇಕು ರಾಷ್ಟ್ರಮಟ್ಟ ಇರುತ್ತೆ ರಾಜ್ಯಮಟ್ಟ ಇರುತ್ತೆ ಆಮೇಲೆ ರಾಷ್ಟ್ರಮಟ್ಟ ಇರುತ್ತೆ ಎಲ್ಲಾ ಥರದ್ದುನು ನಾವು ಹೋಗಿ ಉಪಯೋಗಸ್ಕಬೇಕು ಸಿಕ್ಕದನ್ನ ಉಪಯೋಗಸ್ಕೊಂಡು ನಾವು ಆಟ ಆಡಬೇಕು ಈಗ ಬೇಕಾದ ಕಣ್ಣಿಗೆ ಬೇಕಾದ ಆಟಗಳೆಲ್ಲ ಇದೆ ಬೇಕಾದ್ದೆಲ್ಲ ಸಿಗುತ್ತೆ ಗ್ರಾಸರೀಸು ವಸ್ತುಗಳೆಲ್ಲ ಅಂಗ್ಡಿಗಳಲ್ಲಿ ಎಲ್ಲ ಸಿಗುತ್ತೆ ಆಟ ಆಡಬೇಕು ಆಟ ಆಡಿದರೆ ನಮಗೂ ಸ್ವಲ್ಪ ವಾತಾವರಣ ಅಜಶ್ಟ್ ಆಗುತ್ತೆ ಅಂದರೆ ವಾತಾವರಣದ ನಾವು ಇದ್ನ ತಗೊಬೇಕು ವಾತಾವರಣನ ಗಾಳಿ ಸುಮ್ನೆ ಮನೇಲೀ ಸ್ಕೂಲಿಂದ ಮನೆಗೆ ಹೋದಡ್ಕೆ ಮನ ಒಳಗಡೆ ಕುತ್ಕೊಂಡು ಆಟ ಆಡದ್ಕಿಂತನೂ ಹೊರಗಡೆ ಬಂದು ಆಟ ಆಡೋದ್ಕಿಂತನು ಸ್ವಲ್ಪ ನಮಗೆ ಮೈಂಡ್ ಏನೋ ಒಂಥರ ಫ್ರೆಶ್ ಆಗುತ್ತೆ ಗಾಳಿಲಿ ಬಂದು ಆಟ ಆಡೊದಕ್ಕೆ ಮನೇಲಿ ಕುತ್ಕೊಂಡು ಬರಿ ಕೇರಮ್ಮು ಚೆಸ್ಸು ಇವು ಆಡಿದರೆ ನಮ್ಗೆ ಇದಾಗಲ್ಲ ನಮಗೆ ಏನೋ ಒಂಥರನೊ ಮೂದೇವಿ ತನ ಬೆಳ್ತೀವಿ ಅದರಿಂದ ಹೊರಗಡೆ ಬಂದು ಎಲ್ಲಾ ಥರದ ಆಟನು ಆಡಬೇಕು ಎಲ್ಲಾ ಥರದ್ ಇದ್ನು ಮಾಡಬೇಕು ಆದರೆ ಮೊಬೈಲ್ನ ಜಾಸ್ತಿ ಯೂಸ್ ಮಾಡ್ಬಾರದು ಈಗಿನ ಕಾಲದ ಮಕ್ಳು ಅಂತು ಮೊಬೈಲೆ ಜಾಸ್ತಿ ಯೂಸ್ ಮಾಡ್ತಾರೆ ಅದನ್ನ ಬಿಟ್ಟರೆ ಜಾಸ್ತಿ ಇದನ್ನ ಯೂಸ್ ಮಾಡಕ್ಕೆ ಹೋಗ್ಬಾರ್ದು ಮೊಬೈಲ್ ಬಿಟ್ಬಿಟ್ಟು ಈಗಿರ ಆಟಗಳನ್ನ ಆಟ ಆಡಿ ಚೆನ್ನಾಗಿ ಇದು ಮಾಡ್ಕೊಂಡು ಮಾಡಬೇಕು